ಹಲೋ ಹಾಂ ಹೇಳಿ ಹಾಂ ಹಾಂ ನಮಸ್ಕಾರ ಹೇಳಿ ಸರ್ ಹಾಂ ಮಹೇಶ್ ಅವರು

ಹಾಂ ಹೌದೌದು ಸರಿ ಈಗ ನಿಮ್ಮ ಯಾವ ರೀತಿ ಕಾಸ್ಟಲ್ಲಿ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಸರ್ ಮೊಬೈಲು ಆಂ ಹೌದಾ ಅದೇ ಸರ್ ಈಗ ಮು ಒಂದು ತರ್ಟಿ ತರ್ಟಿ ಫೈ ತೌಸಂಡ್ ಒಳಗಡೆ ರಿಯಲ್ಮಿ ಲೆವೆನ್ ಪ್ರೊ ಅಂತ ಒಂದು ಫೋನ್ ಇದೆ ನೋಡಿ ಅದ್ಬಿಟ್ರೆ ಅದರಲ್ಲಿ ಫೀಚರ್ಸು ನೋಡಿ ಟೂ ಅಂಡ್ರೆಡ್ ಎಮ್ ಪಿ ಏಯ್ಟೀನ್ ಎಮ್ ಪಿ ಸೆಲ್ಫಿ ಫೈ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಈ ರೀತಿಯಲ್ಲೇ ಇರುತ್ತೆ ಅದು ಬಿಟ್ರೆ ಇನ್ನೊಂದು ಬೇರೆಯದು ಒನ್ ಪ್ಲಸ್ ಕಂಪ್ನಿಯಲ್ಲಿ ಒನ್ ಪ್ಲಸ್ ಲಾರ್ಜು ಸಿ ತ್ರಿ ಲೈಟು ಅಂತಾನೂ ಇದೆ ಅದೂ ಸೇಮ್ ಫೀಚರ್ಸೇ ಇರುತ್ತೆ ಸರ್ ಆಫರ್ ಕೂಡ ಇದೆ ಸ್ಮಾರ್ಟ್ ವಾಚೂ ಇದೆ

ಸರ್ ಸ್ಮಾರ್ಟ್ ವಾಚ್ ಆಪರ್ ಇದೆ ಅದು ಆಫ್ ಪ್ರೈಸು ಆಂ ಅದು ಫೈ ತೌಸಂಡ್ ಆದರೆ ಟೂ ತೌಸಂಡ್ ಫೈ ಅಂಡ್ರೆಡು ಮೈನಸ್ ಆಗಿ ಇನ್ನೊಂದು ಟೂ ತೌಸಂಡ್ ಫೈ ಅಂಡ್ರೆಡ್ ನೀವು ಪೇ ಮಾಡಬೇಕಾಗುತ್ತೆ

ಆಂ ಲೋನ್ ವ್ಯವಸ್ಥೆ ಇದೆ ಸರ್ ನಿಮ್ಮದು ಅದಕ್ಕೆ ಡಾಕ್ಯುಮೆಂಟ್ ಏನಾದ್ರು ಇತ್ತಂದರೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡು ಬಂದರೆ ನಮ್ಮದು ನಿಮ್ಮದು ಸಿಬಿಲ್ ಸ್ಕೋರ್ ನೋಡಿ ಲೋನ್ ವ್ಯವಸ್ಥೆ ಮಾಡ್ಬೌದು ಹೌದು ಸರ್ ಇನ್ನೂ ಏನಾದರೂ ಇನ್ಫರ್ಮೇಷನ್ ಅಂತಂದರೆ ಸರ್ ಈಗ ನೀವು ಯಾಕಂದರೆ ನಮ್ಮ ಮಾ ಶಾಪ್ಗೆ ಬಂದ್ಬಿಟ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ನೋಡ್ಬೌದು ಡೆಮೋ ಪೀಸ್ ತೋರ್ಸ್ಬೌದು ನಿಮ್ಮ ನಿಮ್ಗೂ ಏನಾರೂ ಡೌಟ್ಸ್ಗಳಿದ್ದರೆ ಅಲ್ಲೇ ಕ್ಲಿಯರ್ ಮಾಡ್ಕೊಬೌದು ಈಗ ಫೋನಲ್ಲೇ ಮಾತಾಡಿದ್ರೆ ಸ್ವಲ್ಪ ಗೊತ್ತಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ನೋಡಿ ಅದು ಇನ್ನೂ ಆಂ ಬನ್ನಿ ಸರ್ ಫೋನ್ ಮಾಡಿ ಬನ್ನಿ ಓಪನ್ ಇರುತ್ತೆ ಏನು ತೊಂದರೆ ಇಲ್ಲ ಇನ್ನೂ ತುಂಬ ಕಂಪ್ನೀ ಇರುತ್ತೆ ಒಂದು ರಾತ್ರಿ ಹತ್ತೂವರೆ ತನಕ ಇರುತ್ತೆ ನೀವು ಓಪನ್ ಬಂದರೆ ನಿಮಗೆ ಹಾಂ ಬನ್ನಿ ಬನ್ನಿ ಸರ್ ಬನ್ನಿ ಏನು ತೊಂದರೆ ಇಲ್ಲ ಬನ್ನಿ ಫೋನ್ ಮಾಡಿ ಬನ್ನಿ ನಿಮಗೆ ಇನ್ನೂ ಬೆ ಆಂ ಬನ್ರಿ ಬನ್ರಿ ಫೋನ್ ಮಾಡ್ಕೊಂಡು ಬನ್ನಿ ಏನಿಲ್ಲ ಫೋನ್ ಮಾಡದೇ ಇದ್ದರೂ ಪರವಾಗಿಲ್ಲ ಬಂದು ನೋಡ್ಬುಟ್ಟು ಹೋಗ್ಬೌದು ತುಂಬ ಬೇರೆ ಬೇರೆ ಕಂಪ್ನಿಗಳಿಂದ ಸಹ ಮೊಬೈಲ್ ಬಂದಿದೆ ನಿಮ್ಗೂ ಸ್ವಲ್ಪ ಆಫ್ ಆಫರ್ಗಳಿದೆ ಹಾಂ ಓಕೆ ಸರ್ ಥ್ಯಾಂಕ್ ಯು